ನಮ್ಮ ಜೀವಿತಾವಧಿಯಲ್ಲಿ ತಂತ್ರಜ್ಞಾನದಿಂದ ಭಾಳಷ್ಟೂ ಬದ್ಲಾವಣೆಗಳಾಗಿದಾವೆ ಈಗ ಸಾವಿರದ ಒಂಬೈನೂರ ಅರವತ್ತರ ದಶಕವನ್ನು ನಾವು ಗಮನಿಸೋದಾದ್ರೆ ಆಗ ಭಾಳಷ್ಟೂ ಹಳ್ಳಿಗಳಿಗೆ ಕೆಲವು ನಗರಗಳಿಗೆ ಸಹ ವಿದ್ಯುಚ್ಛಕ್ತಿ ಪೂರೈಕೆ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಎಣ್ಣೆ ದೀಪ ಮನೆಗಳಲ್ಲಿ ಕೆರೋಸಿನ್ ಅಂದರೆ ಚಿಮಣಿ ಎಣ್ಣೆಯ ಬುಡ್ಡಿ ಅಂತಾರೆ ಅಂಥ ದೀಪವನ್ನು ಲಾಟೀನು ಈ ಥರ ಇಟ್ಕೊತಾ ಇದ್ರು ಇನ್ನು ಹೆಚ್ಚು ನಾಟಕ ಬಯಲಾಟ ಆ ಥರ ಏನು ನಡ್ದಾಗ ಅಥವಾ ಜಾತ್ರೆಗಳಲ್ಲಿ ಪೆಟ್ರೋಮ್ಯಾಕ್ಸ್ ಅನ್ನುವಂಥ ಒಂದೂ ದೀಪವನ್ನು ಬಳ್ಸು ಉಪಯೋಗಿಸ್ತಾಯಿದ್ರು ಆ ಪೆಟ್ರೋಮ್ಯಾಕ್ಸ್ಗೆ ಒಂದು ಬತ್ತಿ ಇರ್ತಾಯಿತ್ತು ಆ ಬತ್ತಿಯನ್ನು ಸುಡಬೇಕು ಕೆಳಗಡೆ ಕೆರೋಸಿನ್ ಹಾಕೀ ಫಿಲ್ಟ್ರ್ ಮಾಡಿ ಅದು ಪಂಪ್ ಮಾಡ್ಬೇಕು ಆ ಥರ ವ್ಯವಸ್ಥೆಯಿತ್ತು ಅದು ಹೆಚ್ಚು ಬೆಳಕನ್ನ ಕೊಡ್ತಾಯಿತ್ತು ಆ ಬತ್ತಿ ಆಗಿಂದಾಗೆ ಸುಟ್ಟು ಹೋಗ್ತಾಯಿತ್ತು ಇಂಥ ವ್ಯವಸ್ಥೆ ಈಗಿನ ಮಕ್ಳಿಗೆ ಹೇಳಿದ್ರೆ ಅದು ಭಾಳ ಆಶ್ಚರ್ಯ ಅನಿಸ್ಬೋದ್ ಅವರಿಗೆ ಈಗೆಲ್ಲ ರಿಮೋಟ್ನಲ್ಲೆ ಎಲ್ಲದು ಸೌಲಭ್ಯ ಸಿಕ್ತದೆ ಮಕ್ಕಳಿಗೆ ಆಗಿನ ಕಾಲಕ್ಕೆ ಆ ಥರ ಇದ್ದಿಲ್ಲ ಬೆಳಕಿನ ವ್ಯವಸ್ಥೆ ನಂತರದಲ್ಲಿ ಈಗ ಧ್ವನಿಯ ವಿಷಯಕ್ಕೆ ಬಂದಾಗ ಮನುಷ್ಯರಿಗೆ ವಾರ್ತೆಗಳು ಅಂದರೆ ಅನಕ್ಷರತೆ ಭಾಳ ಇತ್ತು ಆಗಿನ ಕಾಲ್ದಲ್ಲಿ ಐವತ್ತು ಅರ್ವತ್ತು ವರ್ಷಗಳ ಹಿಂದೆ ಅನಕ್ಷರತೆ ಭಾಳ ಇದ್ದಿದ್ರಿಂದ ಪತ್ರಿಕೆಗಳ್ನ ಓದುವವರ ಸಂಖ್ಯೆ ಭಾಳ ಕಡಿಮೆಯಿತ್ತು ಜನರಿಗೆ ವಾರ್ತೆ ಹೇಗೆ ಅಂದರೆ ಪ್ರಾದೇಶಿಕ ಸಮಾಚಾರ ಮತ್ತು ರಾಷ್ಟ್ರೀಯ ವಾರ್ತೆಗಳು ಬರ್ತಾಯಿತ್ತು ಆರು ನಲ್ವತ್ತಕ್ಕೆ ಪ್ರಾದೇಶಿಕ ಸಮಾಚಾರ ಏಳು ಮೂವತ್ತೈದಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬರ್ತಾಯಿತ್ತು ಆಕಾಶವಾಣಿ ಧಾರ್ವಾಡ ಬೆಂಗಳೂರಿಂದ ಅದು ಟ್ರಾನ್ಸಿಸ್ಟೋ ಅಥ್ವ ರೇಡಿಯೋ ಮೂಲಕ ಬರ್ತಾಯಿತ್ತು ಕೆಲವು ಪಾರ್ಕುಗಳಲ್ಲಿ ಉದ್ಯಾನವನಗಳಲ್ಲಿ ಸಹ ಮೈಕಿನ ಮೂಲಕ ಅಂದರೆ ಧ್ವನಿವರ್ಧಕಗಳ ಮೂಲಕ ರೇಡಿಯೋದಲ್ಲಿ ಬರೋವಂಥ ವಾರ್ತೆ ವಾರ್ತೆಗಳನ್ನು ಮತ್ತು ಚಿತ್ರಗೀತೆಗಳನ್ನು ಬಿತ್ತರ ಮಾಡ್ತಾಯಿದ್ರು ಆ ಆ ವಾರ್ತೆ ಅಥವಾ ಚಿತ್ರಗೀತೆಗಳನ್ನು ಕೇಳಲಿಕ್ಕಾಗಿಯೆ ಕೆಲವು ಜನರು ಉದ್ಯಾನವನಗಳಲ್ಲಿ ಕೂಡ್ತಾಯಿದ್ರು ಭಾಳ ಆಶ್ಚರ್ಯವಾಗ್ಬೌದು ಅಂಥ ಸಂದರ್ಭ ಇತ್ತು ಈಗ ಏನಾಗಿದೆ ಬೆರಳ ತುದಿಯಲ್ಲಿ ಪ್ರತಿಯೊಂದು ಕೂಡ ಸಿಗುವಂಥ ಸೌಲಭ್ಯ ಇದೆ ಈ ರೇಡಿಯೋ ಟ್ರಾನ್ಸಿಸ್ಟರ್ ನಂತರ ಬಂದಂಥದ್ದು ಟೇಪ್ ರಿಕಾರ್ಡ್ರ್ ಕ್ಯಾಸೆಟ್ ಬರ್ತಾಯಿತ್ತು ಹಾಡುಗಳನ್ನು ಕೇಳಬೇಕು ಅಂದರೆ ನಮ್ಗೆ ಯಾವ ಹಾಡು ಬೇಕು ಎರಡನೇ ಹಾಡು ಮೂರನೇ ಹಾಡು ಅಂದರೆ ತಿರುಗಿಸ್ಬೇಕಾಗಿತ್ತು ಫಾರ್ವರ್ಡ್ ಮಾಡೋದು ರಿವೈಂಡ್ ಮಾಡೋದು ಈ ಥರ ಮುಂದು ಮುಂದೂಡುವಂಥದ್ದು ಹಿಂದೂಡುವಂಥದ್ದು ನಡಿತಾಯಿತ್ತು ಅದಾದ್ಮೇಲೆ ಸೀ ಡಿಗಳೆಲ್ಲ ಬಂದ್ಬಿಟ್ವು ಸೀ ಡಿ ಆದ್ಮೇಲೆ ಈಗ ಪೆಂಡ್ರೈವ್ ಬಂದಿದ್ದಾವೆ ಈಗ ಇಂಟ್ರನೆಟ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟೂಬ್ಗಳಲ್ಲಿ ಯಾವ ಹಾಡು ಬೇಕಾದ್ರು ನಾವು ಸರ್ಚ್ ಮಾಡಿಕೊಂಡು ಕೇಳುವಂಥ ಸೌಲಭ್ಯ ಬಂದಿದೆ ಆಮೇಲೆ ಇದು ಡೌನ್ಲೋಡ್ ಮಾಡುವಂಥ ಸಂದರ್ಭ ಇದು ಕೂಡ ಇದೆ ಒಂದು ಹಾಡು ಬೇಕು ಅಂದರೆ ನಾವು ಕ್ಯಾಸೆಟನ್ನು ಅಥವ ಸೀ ಡಿಯನ್ನ ಅಂಗಡಿಗಳಿಗೆ ಹೋಗಿ ನಾವು ಖರೀದಿಸ್ಬೇಕಾಗಿತ್ತು ಈಗ ಖರೀದಿಸುವಂಥ ಸಂದರ್ಭವು ಇಲ್ಲ ಈಗ ಪ್ರತಿಯೊಂದು ಕೂಡ ಮೊಬೈಲ್ನಲ್ಲಿ ಕುತ್ಕೊಂಡು ನಾವು ಡೌನ್ಲೋಡ್ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ ಈಗ ಫೋಟೊ ವಿಷಯಕ್ಕೆ ಬಂದಾಗ ನಾವು ಕಾಲೇಜಿಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೊ ಕೊಡ್ಬೇಕಂದ್ರೆ ಅವ್ನು ಇವತ್ತು ಫೋಟೊ ತೆಗೆದ್ಬಿಟ್ರೆ ಮೂರು ದಿವ್ಸ ನಾಲ್ಕು ದಿವ್ಸ ಬಿಟ್ಟು ಬಾ ಅಂತ ಹೇಳ್ತಾಯಿದ್ದ ಒಂದು ಫೋಟೊ ಕೊಡ್ಲಿಕ್ಕೆ ಈಗ ಏನಾಗಿದೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲಗೆ ಟಕ್ಕಂತ ಫೋಟೊ ತಕ್ಕೊಂಬಿಡ್ತಾರೆ ಅಪ್ಲೋಡ್ ಮಾಡ್ಬಿಡ್ತಾರೆ ಇನ್ ನೆಟ್ ಅಲ್ಲಿ ಇ ಮೇಲ್ನಲ್ಲಿ ಇಷ್ಟೊಂದು ಸೌಲಭ್ಯಗಳು ಸುಲಭವಾದ ರೀತಿಯಲ್ಲಿ ಇದಾವೆ ಈ ರೀತಿ ಆಮೇಲೆ ಬ್ಯಾಂಕ್ನಲ್ಲಿ ನಾವು ಬ್ಯಾಂಕ್ನಲ್ಲಿ ಸೇರಿದಾಗ ಹತ್ತೊಂಬತ್ನೂರ ಎಂಬತ್ತರ ದಶಕದಲ್ಲಿ ನಾವು ಬ್ಯಾಂಕ್ನಲ್ಲಿ ಉದ್ಯೋಗಕ್ಕೆ ಸೇರಿದಾಗ ದೊಡ್ಡ ದೊಡ್ಡ ಬ್ಯಾಂಕ್ನಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಪ್ ಭಾರತೀಯ ಸ್ಟೇಟ್ ಬ್ಯಾಂಕ್ ನಾನು ಸೇರಿದ್ದು ಇಂಥ ದೊಡ್ಡ ದೊಡ್ಡ ಬ್ಯಾಂಕುಗಳಲ್ಲಿ ಸೇರಿದಾಗ ಸಹ ನಾವು ಸೇರಿದಾಗ ಬ್ಯಾಂಕುಗಳಲ್ಲಿ ಕ್ಯಾಲ್ಕುಲೇಟರ್ ಇದ್ದಿಲ್ಲ ಆಶ್ಚರ್ಯವಾಗ್ಬೌದು ಕ್ಯಾಲ್ಕುಲೇಟರ್ ಸಹ ಇದ್ದಿಲ್ಲ ನಂತರದಲ್ಲಿ ಸುಮಾರು ಎಂಬತ್ತಾರು ಎಂಬತ್ತೇಳು ಹತ್ತೊಂಬತ್ನೂರ ಎಂಬತ್ತಾರು ಎಂಬತ್ತೇಳು ಇರ್ಬೋದು ಆಗ ಕ್ಯಾಲ್ಕೇಟರ್ಗಳು ಬಂದ್ವು ಬ್ಯಾಂಕಿಗೆ ಒಂದು ಕ್ಯಾಲ್ಕ್ಲೆಟ್ರ್ ಬಂದರೆ ಒಂದು ಬ್ಯಾಂಕಿಗೆ ಒಂದೇ ಒಂದು ಕ್ಯಾಲ್ಕ್ಲೆಟ್ರ್ ತಗೋಬೇಕಾದ್ರೆ ಪರ್ಮಿಷನ್ ತಗೊಬೇಕಾಗಿತ್ತು ಅವರ ಒಂದು ಪರವಾನಿಗೆಯನ್ನು ಪಡೆದ್ಬಿಟ್ಟು ಪರ್ಮಿಷನ್ ಅಂದರೆ ಏನಂತಾರೆ ತಗೊಂಡು ತಗೊಂಡು ಮೇಲಧಿಕಾರಿಗಳ ಒಂದು ಒಪ್ಪಿಗೆಯನ್ನು ಪಡೆದು ತಗೋಳ್ತಿರೊ ಆ ಒಂದು ಸಣ್ಣ ಒಂದು ಕ್ಯಾಲ್ಕ್ಲೆಟ್ರಿಗೆ ಒಂದು ಬಾಕ್ಸ್ ಒಂದು ಡಬ್ಬಿಯನ್ನು ಮಾಡಿಸ್ತಾಯಿದ್ರು ಅದಕ್ಕೆ ಡಬ್ಬಿಯನ್ನು ಮಾಡಿಸ್ತಾಯಿದ್ರು ಅದು ಅವರ ಅನುಮತಿ ಇಲ್ದೆ ಯಾರು ಅದನ್ನು ಬೇರೆಯವ್ರು ಒತ್ಬಾರ್ದು ಉಪಯೋಗಿಸ್ಬಾರ್ದು ಅಂತಕ್ಕಂಥ ಒಂದು ನಿಯಮಾವಳಿಯನ್ನ ರೂಪಿಸಿದ್ರು ನಂತರದಲ್ಲಿ ಕ್ಯಾಲ್ಕ್ಲೇಟ್ರು ಆಗ ನಾವು ಕೈಯಿಂದ ಪೆನ್ಸಿಲು ಇಟ್ಕೊಂಡು ಮಗ್ಗಿಯನ್ನು ಎಣಿಸ್ತಾ ನಾವು ಬಡ್ಡಿಯನ್ನು ಲೆಕ್ಕ ಮಾಡ್ತಾಯಿದ್ವಿ ನಂತರದಲ್ಲಿ ಕ್ಯಾಲ್ಕ್ಲೇಟ್ರ್ ಬಂದ್ಮೇಲೆ ಸ್ವಲ್ಪ ಮಟ್ಟಿಗೆ ಸುಲಭವಾಯ್ತು ನಂತರದಲ್ಲಿ ಕಂಪ್ಯೂಟರ್ಗಳು ಬಂದ್ವು ಬ್ಯಾಂಕಿಗೆ ಮೊದಲ್ನೆದಾಗಿ ಎಮ್ ಎಸ್ ದಾಸ್ ಬೇಸಡ್ ಪ್ರೋಗ್ರಾಮ್ಸ್ ಇರ್ತಾಯಿತ್ತು ನಂತರದಲ್ಲೀ ಎಮ್ ಎಸ್ ವರ್ಡ್ ಬೇಸಡ್ ಪ್ರೋಗ್ರಾಮ್ಸ್ ಬಂದ್ಬಿಟ್ವು ಅದಕ್ಕೆ ಸಿ ಬಿ ಎಸ್ ಅಂತ ಕರೀತಾರೆ ಅದೆಲ್ಲ ಬಂತು ಈಗ ಪ್ರತಿದಿನ ರಾತ್ರಿ ತನ್ನಷ್ಟಕ್ಕೆ ತಾನೆ ಆ ಕ್ಷಣಕ್ಕೆ ಬಡ್ಡಿಯನ್ನು ಲೆಕ್ಕಮಾಡಿ ತಕ್ಷಣ ಕಂಪ್ಯೂಟರ್ ರೆಡಿ ಇರುತ್ತೆ ನೀವೊಂದು ಠೇವಣಿಯನ್ನಾಗಲಿ ಅಥವ ಸಾಲವನ್ನಾಗಲಿ ಖಾತೆಯನ್ನ ಮುಚ್ಲಿಕ್ಕೆ ಕ್ಲೋಸ್ ಮಾಡ್ಲಿಕ್ಕೆ ಹೋದಾಗ ತಕ್ಷಣ ಒಂದು ಒಂದು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಬಡ್ಡಿ ಸಮೇತ ಅದು ತೋರಿಸ್ತದೀಗ ಆ ಸೌಲಭ್ಯ ಹಿಂದಿನ ಕಾಲ್ದಲ್ಲಿ ಇದ್ದಿಲ್ಲ ಈಗ ಆನ್ಲೈನ್ನಲ್ಲಿ ಆನ್ಲೈನ್ನಲ್ಲಿ ಯಾರ್ಯಾರ ಖಾತೆಗಳನ್ ಅವರೆ ನೋಡ್ಕೋಬೋದು ಈಗ ಇಂಟ್ರ್ನೆಟ್ ಬ್ಯಾಂಕಿಂಗ್ ಸವ್ಲತ್ತನ್ನು ಪಡೆಯೋದಾಗಿರ್ಬೌದು ಫೋನ್ ಪೇದಲ್ಲಿ ಆಗಿರ್ಬೋದು ಈಗ ಒಬ್ಬರ ಖಾತೆದ್ ಇನ್ನೊಬ್ಬರಿಗೆ ಎಷ್ಟೇ ಒಂದು ಇಪ್ಪತ್ತು ಸಾವಿರ ಕಿಲೋಮಿಟ್ರ್ ಇರಲಿ ವಿಶ್ವದ ಯಾವುದೇ ಮೂಲೇಲಿ ಇದ್ರು ನಾವು ಒಂದು ಒಂದು ಬೆರೆಳನ್ನು ಒತ್ತಿದ್ರೆ ಸಾಕು ನಮ್ಮ ಖಾತೆಯಿಂದ ಅವ್ರ ಖಾತೆಗೆ ನಾವು ಹಣವನ್ನು ವರ್ಗಾವಣೆ ಮಾಡ್ಬೋದಾಗಿತ್ತು ಈ ಮುಂಚೆ ಏನಾಗಿತ್ತು ಬ್ಯಾಂಕ್ನಲ್ಲಿ ಸರತಿಯ ಸಾಲಲ್ಲಿ ಗಂಟೆಗಟ್ಲೆ ನಿಂತ್ಕೊಂಡು ನಾವು ಹಣವನ್ನು ಕಟ್ಟಿ ಡಿ ಡಿ ಎ ಡ್ರಾಫ್ಟನ್ನ ಡಿಮೆಂಡ್ ಡ್ರಾಫ್ಟನ್ನು ಪಡ್ಕೊಂಡು ಆ ಡಿಮ್ಯಾಂಡ್ ಡ್ರಾಫ್ಟನ್ನು ನಾವು ಕ್ರಾಸ್ ಮಾಡಿ ಪೋಸ್ಟ್ ಆಫೀಸಿಗೆ ಹೋಗಿ ಅದನ್ನು ಒಂದು ಕವರಲ್ಲಿಟ್ಟು ರಿಜಿಸ್ಟೆಡ್ ಪೋಸ್ಟ್ನಲ್ಲಿ ಕಳಿಸಿ ಅವರಿಗೆ ತಲುಪಿಸ್ಬೇಕು ಆ ನಮ್ಮ ಅವರ ಬಂಧುಗಳು ಹಣವನ್ನ ಸಿಗು ಡ್ರಾಫ್ಟ್ ಸ್ವೀಕರಿಸಿದಂಥ ಆ ನಮ್ಮ ಬಂಧು ಏನ್ಮಾಡ್ಬೇಕು ನಮ್ಮ ಗೆಳೆಯರು ಅಥ್ವ ಬಂಧುಗಳು ಅವರು ಅವರ ಬ್ಯಾಂಕಿಗೆ ಹೋಗ್ಬೇಕು ಅಲ್ಲಿ ಚಲನಲ್ಲಿ ಫಿಲಪ್ ಮಾಡ್ಬೇಕು ಮತ್ತು ಲೈನಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಮತ್ತು ಆ ಒಂದು ಮುಂಗಟ್ಟೆಯಲ್ಲಿ ಅದನ್ನು ಸಲ್ಲಿಸ್ಬೇಕು ಅದನ್ನು ಮತ್ತು ಅವರು ಕ್ಲಿಯರಿಂಗ್ ಕಳಿಸ್ತಾಯಿದ್ರು ಇದೆಲ್ಲ ಎಷ್ಟು ರಗಳೆಯಿತ್ತು ಈಗ ಏನಾಗಿದೆ ನಮ್ಮತ್ತು ನಮ್ಮ ಮೊಬೈಲ್ನಿಂದ ಇನ್ನೊಬ್ರ ಮೊಬೈಲಿಗೆ ಅಮೋ ಆ ಮೊತ್ತವನ್ನು ಎಷ್ಟು ಸರಾಗವಾಗಿ ಸಲ್ಲಿಸಿದ್ದೀವಿ ನಮ್ಮ ಜೀವನ ಎಷ್ಟು ಸುರಾಗ ಸುಲಭವಾಗಿದೆ ಎಷ್ಟು ಸರಾಗವಾಗಿದೆ ನಮ್ಮ ಜೀವನ ಅನ್ನುವಂಥದ್ ನಾವು ಅರಿಬೋದು ಇಷ್ಟೆಲ್ಲ ಸವಲತ್ತಾಗಿದ್ದು ವಿಜ್ಞಾನಿಗಳ ಕೃಪಾಕಟಾಕ್ಷದಿಂದಾಗಿದ್ದು ಇಷ್ಟು ಸರಳವಾದರು ಸಹ ಮನುಷ್ಯ ಇವತ್ತಿಗು ಕೂಡ ತನ್ನ ಸೋಮಾರಿತನವನ್ನೇ ಹೆಚ್ಚು ಮಾಡಿಕೊಂಡಿದ್ದಾನೆ ಹೊರ್ತು ಕ್ರಿಯಾತ್ಮಕವಾಗಿ ಬದುಕೋದನ್ನು ಕಲ್ತಿಲ್ಲ ಎಷ್ಟು ಸೌಲಭ್ಯಗಳ್ ಬಂದ್ವೋ ಅಷ್ಟು ಸೋಮಾರಿಯಾಗ್ತಾ ಇದಾನೆ ಇದು ಭಾಳ ಒಳ್ಳೆದಲ್ಲ ಇದರ ಪರಿಣಾಮ ಏನಾಗ್ತದೆ ಮನುಷ್ಯನಲ್ಲಿ ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಮಕ್ಕಳಿಗು ಅದು ಹೃದ್ರೋಗಗಳು ಯಾಕಂದ್ರೆ ಶ್ರಮಯಿಲ್ಲ ಮೆದುಳಿಗೆ ಶ್ರಮಯಿಲ್ಲ ದೇಹಕ್ಕು ಶ್ರಮಯಿಲ್ಲ ಹೃದ್ರೋಗಗಳು ಬಿ ಪಿಗಳು ರಕ್ತದೊತ್ತಡ ಇತ್ಯಾದಿ ಬರ್ತಾಯಿದೆ ಆದ್ದರಿಂದ ಇನ್ಮೇಲಾದ್ರು ಆರೋಗ್ಯದ ಕಡೆ ಗಮನಕೊಡ್ಬೇಕು ನೂತನ ತಂತ್ರಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮನುಷ್ಯನ ಅಭಿವೃದ್ದಿ ಸಾಧ್ಯ ಅಂತ ಹೇಳ್ಲಿಕ್ಕೆ ಬಯಸ್ತೇನೆ